ಸೀರೆ ನಾವು ಈಗ ನಾರಿಯರಿಗೆ ಸೀರೆ ಅಂದರೆ ತುಂಬ ಇಷ್ಟ ಭಾರತ ನಾರಿಯರು ಸೀರೆಗಳ ಸೀರೆಗಳಿಗೆ ಆಸೆಪಡ್ತಾರೆ ಹಾಗೂ ಭಾರತದ ಸಂಸ್ಕೃತಿಯಲ್ಲಿ ಸೀರೆ ಒಳ್ಳೆಯ ಸ್ಥಾನಮಾನ ಪಡೆದಿದೆ ಈ ಸೀರೆ ಹಳೆ ಕಾಲದಿಂದನೂ ನಾವು ಉಟ್ಕೊಳ್ತಾ ಬರ್ತಾಯಿದ್ದೀವಿ ಹಾಗೂ ಯಾವುದೇ ಸಭೆ ಸಮಾರಂಭಗಳಿರಲಿ ಯಾವುದೇ ಒಳ್ಳೆಯ ಕಾರ್ಯಕ್ರಮಗಳಿರಲಿ ಭಾರತದ ಸಂಸ್ಕೃತಿಯಲ್ಲಿ ಸೀರೆ ಹಾಸುಹೊಕ್ಕಾದ ವಿಷಯ ಮುತ್ತೈದೆರಿಗೆ ಕೊಡೋದಕ್ಕೆ ಯಾವುದೇ ಶುಭಕಾರ್ಯಕ್ರಮಗಳಲ್ಲಿ ಮುತ್ತೈದೆರಿಗೆ ಕೊಡೋದಕ್ಕೆ ಮನೆಗೆ ಬರೋರಿಗೆ ಕೊಡೋದಕ್ಕೆ ಇದಕ್ಕೆಲ್ಲ ನಾವು ಸೀರೆಗಳನ್ನು ಉಪಯೋಗಿಸ್ತೀವಿ ಸೀ ಸೀರೆ ಅನ್ನೋದನ್ನು ಹೆಂಗಸರು ತುಂಬ ಇಷ್ಟಪಡ್ತಾರೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಏನು ನಾವು ನಮ್ಮ ಮನೆಯ ಫಂಕ್ಷನ್ಗಾಗಿ ಒಂದ್ಸರಿ ಸೀರೆ ತಗೋಳ್ಳೋಣ ಅಂತ ಹೋದ್ವಿ ಬೇಕಾದಷ್ಟು ಸೀರೆಗಳನ್ನು ತೆಗ್ದುಕೊಂಡ್ವಿ ಅದರಲ್ಲಿ ಕೆಲವು ಚೆನ್ನಾಗಿದ್ದವು ನಮ್ಮ ಮನೆಯವರು ಹೇಳಿದರು ನನಗೆ ಬೇಡ ಈ ಸೀರೆಗಳನ್ನು ತೆಕೊಕ್ ತೆಗೆದುಕೊಳ್ಳೋದು ಅಂತ ಆದ್ರೆ ನಾವು ಸ್ವಲ್ಪ ಸೀರೆಯನ್ನು ತಗೊಂಡ್ವಿ ಅದರಲ್ಲಿ ಒಳ್ಳೆಯದು ಇತ್ತು ಚೆನ್ನಾಗಿಲ್ದೆ ಇರೋದು ಇತ್ತು ಆದರೆ ನಾವು ಇನ್ನೊಂದು ಸರಿ ಕಾರ್ಯಕ್ರಮ ಮಾಡಿದಾಗ ಇನ್ನೂ ಸ್ವಲ್ಪ ಸೀರೆಗಳನ್ನು ತಗೊಳೋಣ ಅಂತ ಹೋದ್ವಿ ಆವಾಗ ಸೀರೆಗಳಲ್ಲಿ ಈಗ ಎ ಸೀರೆಗಳನ್ನು ಮಾರೋ ಅಂಗಡಿಲಿ ಕೆಲವು ಕಡೆ ಚೆನ್ನಾಗಿರೋದು ಮಾರ್ತಾರೆ ಚೆನ್ನಾಗಿಲ್ದೇ ಇರೋದು ಮಾರ್ತಾರೆ ನಮ್ಗೆ ಹೇಗೆ ಗೊತ್ತಾಗಬೇಕು ಈಗ ಬೇಕಾದಷ್ಟು ಸೇಲ್ಗಳು ಅಲ್ಲಿ ಇಲ್ಲಿ ಅಂಗಡಿಗಳಲ್ಲಿ ಬೀ ಹಾ ಕಲ್ಯಾಣಮಂಟಪಗಳಲ್ಲಿ ಎಲ್ಲ ಕಡೆನೂ ಹಾಕ್ತಾರೆ ನಾವು ಹೆಂಗಸರು ಓಡೋಗಿ ಸೀರೆಗಳನ್ನು ತೆಗ್ದುಕೊಳ್ಳೋದಕ್ಕೆ ಹೋಗ್ತೀವಿ ತಗೊಂಡು ಬರ್ತೀವಿ ಮನೆಯಲ್ಲೂ ಎಲ್ರಿಗೂ ಕೊಡ್ತೀವಿ ಈ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡಲ್ಲ ಹಾಗೆ ಈಗಿನ ಕಾಲದ ಮಕ್ಕಳು ಸೀರೆಗಳನ್ನು ಇಷ್ಟನೆಪಡಲ್ಲ ಹೆಣ್ಮಕ್ಳು ಬರೀ ಚೂಡಿದಾರು ಇದು ಎಂಥದು ಸೆಲ್ವರ್ ಕಮೀಜು ಲೆಹೆಂಗಾ ಆ ಥರದ್ದನ್ನೇ ಹಾಕೊಳ್ತಾರೆ ಬಾ ಹಳಬರು ಇಷ್ಟಪಟ್ಟ ವ ಇಷ್ಟಪಡುವಷ್ಟು ಸೀರೆಯನ್ನು ಈಗಿನ ಕಾಲದ ಹುಡುಗೀರು ಇಷ್ಟಪಡೋದಿಲ್ಲ ನಾವು ಒಂದ್ಸರಿ ಕಂಚಿ ಸೀರೆಯನ್ನು ತಗೋಬೇಕು ಅಂತ ಒಂದು ಅಂಗ್ಡಿಗೆ ಹೋದ್ವಿ ಅಲ್ಲಿ ಸೀರೆಗಳು ಕೆಲವನ್ನು ತಗೊಂಡ್ವಿ ಕೆಲವು ಸೀರೆಗಳು ಚೆನ್ನಾಗಿರ್ಲಿಲ್ಲ ಮೋಸ ಮಾಡಿದರು ಏನು ಮತ್ತೆ ಅದನ್ನು ಬಿಟ್ಟು ನಾವು ಬೇರೆ ಅಂಗ್ಡಿಗಳಿಗೆ ಹೋಗಿ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ ಆ ಸೀರೆಗಳು ಕೂಡ ಹಾಗೆ ಆಯಿತು ಹೀಗೆ ಸೀರೆಗಳನ್ನು ನಂಬೊ ಸೀರೆಗಳ ವ್ಯಾಪಾರ ಮಾಡೋರು ಇಷ್ಟೊಂದು ಮೋಸ ಹೋಗಿಸಿ ಮೋಸ ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದೆಯಿಲ್ಲ ಹೇಗೆ ಕಂಡು ಹಿಡಿಯೋದು ಇದನ್ನು ಅಂತ ನಾವು ತಲೆ ಕೆಡಿಸ್ಕೊಂಡು ಬೇರೆ ಬೇರೆ ಅಂಗ್ಡಿಗಳಿಗೆ ಹೋಗ್ತಾನೆ ಇರ್ತೀವಿ ಕೆಲವು ಸರಿ ಸೀರೆಯಿಂದ ಲಾಭನೂ ಆಗುತ್ತೆ ಕೆಲವು ಸರಿ ಸೀರೆಯಿಂದ ನಷ್ಟಾನೂ ಆಗತ್ತೆ ಅದಕ್ಕೋಸ್ಕರ ಏನು ಮಾಡೋಕೂ ಆಗಲ್ಲ ಸೀರೆಗಳಿಗೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾರೆ ಅದರ ಬೆಲೆ ಅದರ ಕ್ವಾಲಿಟಿ ಅದರ ನೇಯ್ಯಿ ಅದನ್ನು ಸ ಇದು ತಯಾರು ಮಾಡೋ ಸಂಸ್ಥೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಚೆನ್ನಾಗಿ ತಿಳ್ಕೊಂಡಿಲ್ಲಾಂದ್ರೆ ನಮಗೆ ಮೋಸ ಮೋಸ ಮಾಡೋರು ತುಂಬ ಜನ ಇರ್ತಾರೆ ಅದನ್ನು ನೋಡಿಕೊಂಡು ನಾವು ಸೀರೆಗಳನ್ನು ತಗೊಳ್ಬೇಕು ಸೀರೆ ತಗೊಳ್ಬೇಕಾರೆ ತುಂಬ ಹುಷಾರಾಗಿರಬೇಕು ಅದರಲ್ಲೂ ರೇಷ್ಮೆ ಸೀರೆಗಳನ್ನು ಮೈಸೂರು ಸಿಲ್ಕ್ ಸೀರೆಗಳನ್ನು ತಗೊಳ್ಬೇಕಾದ್ರೆ ನಾವು ಹತ್ತು ಹಲವು ಬಾರಿ ನೋಡ್ಕೊಳ್ಬೇಕು ಅದರ ಮೇಲೆ ಸೀ ಇದು ನಂಬರ್ಗಳಿರುತ್ತೆ ಸೀಲ್ಗಳಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಪರಿಶೀಲಿಸಿ ತಗೊಳ್ಬೇಕು ಹಾಗೆ ತಗೊಳ್ಳಿಲ್ಲ ಅಂತ ಅಂದರೆ ನಮಗೆ ಮೋಸ ಹೋದಮೇಲೆ ನಾವು ಅದಕ್ಕಾಗಿ ಏನೂ ಮಾಡೋದಕ್ಕಾಗದೆ ಪರಿತಪಿಸಬೇಕಾಗುತ್ತೆ ಅಸಲಿಗೆ ಸೇಲ್ಗಳಲ್ಲಿ ಹೋಗಿ ಸೀರೆ ತಗೊಳ್ಬೇಕಾದ್ರಂತೂ ಹೆಂಗಸರು ತುಂಬ ಎಚ್ಚರಿಕೆಯಾಗಿರಬೇಕು ಮೈಯೆಲ್ಲ ಕಣ್ಣಾಗಿರಬೇಕು ಈ ಡ್ಯಾಮೇಜ್ ಸೀರೆಗಳು ಕೊಡ್ತಾರೆ ಆಮೇಲೆ ಹರ್ದು ಹೋಗಿರೋ ಸೀರೆಗಳು ಇಟ್ಟಿರ್ತಾರೆ ನಾವು ಕಣ್ಮುಚ್ಕೊಂಡು ಮ ನೂರು ರೂಪಾಯಿಗೆ ಒಂದು ಸೀರೆ ಇಲ್ಲ ಸಾವಿರ ರೂಪಾಯಿಗೆ ಮೂರು ಸೀರೆ ಅಂದ ತಕ್ಷ್ಣ ಪಟಕ್ ಅಂತ ಹೋಗ್ಬಿಟ್ಟು ಹೆಂಗಸರು ತಗೊಂಬಂದ್ಬಿಡ್ತೀವಿ ಅದನ್ನು ತಗೊಳ್ಬೇಕಾರೆ ನಾವು ಹಿಂದೆ ಮುಂದೆ ನೋಡಬೇಕು ಸರಿಯಾಗಿ ವಿಚಾರ್ಸ್ಕೋಬೇಕು ಅಲ್ಲಿ ಇರೋ ವ್ಯಾಪಾರಗಾರರ ಹತ್ತಿರಾನೇ ಕೇಳಿ ತಿಳಿದುಕೊಳ್ಬೇಕು ಆಮೇಲೆ ಅದನ್ನು ಓಪನ್ ಮಾಡಿ ನೋಡಿಕೊಂಡು ತರಬೇಕು ಓಪನ್ ಮಾಡಿ ನೋಡ್ಕೊಂಡು ತರಲಿಲ್ಲ ಅಂದರೆ ಅದ್ರಲ್ಲಿ ಮೋಸಲ್ ಹೊ ಮೋಸ ಹೋಗೊ ಸಾಧ್ಯತೆಗಳು ತುಂಬ ಇರುತ್ತೆ ಆದಷ್ಟು ಸೇಲ್ಗಳಲ್ಲಿ ಆಮೇಲೆ ಹೆಚ್ದ್ ಹೆ ಕಮ್ಮಿ ಬೆಲೆಗೆ ಹೆಚ್ಚು ಸೀರೆಗಳನ್ನು ಕೊಳ್ಳುವ ಜಾಗದಲ್ಲಿ ತಗೊಳ್ಬೇಕಾರೆ ನಾವು ಮೈಯೆಲ್ಲ ಕಣ್ಣಾಗಿಟ್ಕೊಂಡಿರ್ಬೇಕು ಅಂತ ನಾವು ನಾನು ಅನ್ಕೊತೀನಿ ನನ್ನ ನಮ್ಮ ಮನೇಲಿ ಅಕ್ಕ ತಂಗೀರಿಗೆ ನಮ್ಮ ಅತ್ತಿಗೆ ನಾದ್ನೀರಿಗೆ ಎಲ್ಲರಿಗೂ ಸೀರೆಗಳನ್ನು ತಗೋಬರ್ಬೇಕಾರೆ ನಾನು ಇಂಥ ವಿಷಯಗಳನ್ನ ತುಂಬ ಗಮನಿಸ್ತೀನಿ ಹಾಗೆ ಮೋಸ ಮಾಡುವುದರ ಬಗ್ಗೆ ತುಂಬ ಹುಷಾರಾಗಿದ್ದು ನಾವು ಸೀರೆಗಳನ್ನು ತಗೋಬೇಕು ಈಗಿನ ಕಾಲದಲ್ಲಿ ಆದಷ್ಟು ಸೀರೆಗಳಲ್ಲಿ ತುಂಬ ಮೋಸವನ್ನು ಮಾಡ್ತಾರೆ ಆ ಮೋಸ ಹೋಗದಿದ್ದ ಹಾಗೆ ನಮ್ಮನ್ನು ನಾವು ನಮ್ಮನ್ನು ನಾವು ಬಹಳ ಹುಷಾರಾಗಿ ನೋಡ್ಕೊಳ್ಬೇಕು